ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಎರಡು ಇಪ್ಪತ್ತಾರು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತಾರು ಹದಿನಾರು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೇಳು